ಅಣ್ಣ ನಿಮ್ಮ ಟೀ ಬಗ್ಗೆ ನಮ್ಮ ಫ್ರೆಂಡ್ಸ್ ಭಾಳ ಹೇಳಿದರು ನಾನು ನಿಮ್ಮ ತಂದೆನ ಟೀ ಭಾಳ ಫೇಮಸ್ ಅಂತಲ್ಲ ಅಣ್ಣ ಇದು ನಿಮ್ಮ ತಂದೆ ಯಾವುದಣ್ಣ ಬೆಲ್ಲದ ಚಾ ಭಾಳ ಫೇಮಸ್ ಅಂತ ನಮ್ಮ ಹುಡುಗರು ಹೇಳಿದರು ಅದು ಬೆಲ್ಲದ ಟೀ ಚಾ ಅಲ್ದೆ ಮತ್ತು ಭಾಳ ಫೇಮಸ್ ಇನ್ನ ಯಾವುದೋ ಒಂದು ನಿಮ್ಮಲ್ಲಿ ಯಾವ ರೀತಿ ಸಿಗ್ತದೋ ಹ್ಞೂ ಹ್ಞೂ ಹ್ಞೂ ಅಂದರೆ ನಿಮ್ದು ಅಲ್ಲಿ ಅಷ್ಟೆನೆ ಇರತ್ತಾ ಇಲ್ಲ ನಾವು ಫಂಕ್ಷನ್ ಬಂದರೆ ಇಲ್ಲ ನಾವು ಏನೇನೋ ಇದು ಕೊಟ್ಟರೆ ಸರ್ವಿಸ್ ಮಾಡ್ತೀರಾ ಹ್ಞೂ ಹ್ಞೂ ಎಲ್ಲಿತ್ತು ಅಣ್ಣ ಬೆಲ್ಲದ ಚಾ ಒಂದು ಅದ್ನೇನು ಬಿಸಿ ಇರುತ್ತೆ ಕಾಸ್ಟ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಅಂದರೆ ಯಾವ ಥರ ಹ್ಞೂ ಹ್ಞೂ ಎಷ್ಟು ಐತಿ ಅಣ್ಣ

ಇವು ಹಂಗೇ ಗಿರ್ಮಿಟ್ಟು ವಡೆ ಪಾವ್ ಸಿಗ್ತವ ಅಲ್ಲ ನಮ್ಮ ಫ್ರೆಂಡ್ಸ್ ಭಾಳ ಹೇಳಿದರು ನಿಮ್ಮ ಟೀ ಬಗ್ಗೆ ಹ್ಞೂ ಅದೇ ನಮ್ಮ ಅಂದರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದರು ಫೋನ್ ಮಾಡಿ ಹೋಗಿ ಇದ್ದರೆ ಎಲ್ಲ ಚೆನ್ನಾಗಿ ಮಾಡಿ ಕೊಡ್ತಾರೆ ಅಂದರೆ ಸ್ಕೂಲ್ ಫಂಕ್ಷನ್ ಆಗಲಿ ಏನೋ ಒಂದು ಫಂಕ್ಷನ್ ಇದ್ರುನು ನಿಮ್ಗೆ ಸರ್ವಿಸ್ ಅದಕ್ಕೆ ಕೇಳಿದ್ದೆ ನಿಮ್ಮನ್ನ ಹ್ಞೂ ಆರ್ಡರ್ ಮಾಡಿದರೆ ಸ್ವಲ್ಪ ರೇಟ್ ನೋಡಿ ಹಾಕ್ತಿರಲ್ಲ ಕಡಿಮೆ ಹ್ಞೂ ಹೌದಾ ಕೆಳ ಸ್ಯಾಂಕ್ಷನ್

ಸರಿ ಅಣ್ಣ ಅದು ಬಂದು ಮಾಡ್ತೀನಿ ಸರ್